ನಾನು ತಗೊಂಡ ಮೊದಲನೇ ಪ್ರಾಡಕ್ಟ್ ಅಂದರೆ ಅದು ಫೋನು ನಾನಾಗ ಹತ್ತನೇ ತರಗತಿ ಓದ್ತಾ ಇದ್ದೆ ಆಗ ಕೊರೋನಾ ಅನ್ನೋ ವೈರಸ್ ಬಂತು ಆಗ ತರಗತಿಗಳಿಗೆ ಮೊದಲ ಹತ್ತು ದಿನ ರಜಾ ಕೊಟ್ಟರು ಕೊರೋನಾ ಕಮ್ಮಿಯಾಗತ್ತೆ ಅಂತ ಕಾಯ್ತಾನೆ ಇದ್ದರು ಆದರೆ ಕಮ್ಮಿ ಆಗಲೇ ಇಲ್ಲ ರಜಾನೂ ಮುಗಿಯಲೇ ಇಲ್ಲ ನಮಗೆ ಹೀಗೇ ಮಾಡಿದರೆ ಮಕ್ಕಳೆಲ್ಲ ವಿದ್ಯಾಭ್ಯಾಸದ ಕಡೆಗಿನ ಗಮನ ಎಲ್ಲ ಕಮ್ಮಿ ಮಾಡ್ತಾ ಬಂದರು ಬೇರೆ ಕಡೆ ಚಟುವಟಿಕೆಗೆ ಗಮನ ಎಲ್ಲ ಜಾಸ್ತಿ ಹರಿಸ್ತಾ ಬಂದರು ಅದನ್ನೋಡಿದ ಸರ್ಕಾರ ಹೀಗೆ ಮುಂದುವರಿದರೆ ಮಕ್ಕಳ ವಿದ್ಯಾಭ್ಯಾಸದ ಆಸಕ್ತಿ ಹೋಗತ್ತೆ ಅಂತ ಆನ್ಲೈನ್ ಕ್ಲಾಸ್ ಅಂತ ಶುರು ಮಾಡಿದರು ಆ ಆನ್ಲೈನ್ ಕ್ಲಾಸ್ಗೆ ಅಂತ ಆ್ಯಂಡ್ರಾಯ್ಡ್ ಫೋನ್ ಉಪಯೋಗಿಸಬೇಕು ಅಂತ ಹೇಳಿದರು ಅದಕ್ಕೆ ನನ್ನ ಜನಕ ಜಂಗಮವಾಣಿ ಕೊಡಿಸಿದರು ನಾನು ತಗೊಂಡ ಮೊದಲ ಫೋನ್ ಅಂದರೆ ಅದು ಟೆಕ್ನೋ ಅದರಲ್ಲೇ ನನಗೆ ಆನ್ಲೈನ್ ಕ್ಲಾಸನ್ನು ಕೇಳಿದೆ ಹತ್ತನೇ ತರಗತಿ ಮುಗಿದ ಮೇಲೆ ಹನ್ನೊಂದು ಮತ್ತು ಹನ್ನೆರಡನೇ ತರಗತಿಯಲ್ಲಿ ಒಂದು ಗ್ರೂಪ್ ಮಾಡಿದರು ಅದರಲ್ಲೇ ವಿಚಾರ ವಿನಿಮಯ ಮಾಡ್ತಿದ್ರು ಆಮೇಲೆ ಹನ್ನೆರಡನೇ ತರಗತಿ ಮುಗ್ ಮುಗಿತಿದ್ದಂಗೆ ನನ್ನ ಫೋನು ಹಾಳಾಯಿತು ಆಗ ನನ್ನ ಹನ್ನೆರಡನೇ ತರಗತಿ ಅಂಕ ಚೆನ್ನಾಗಿ ಬಂದಿದ್ದರಿಂದ ನನಗೆ ಹೊಸ ಫೋನನ್ನು ಕೊಡಿಸಿದರು ಅದು ಸ್ಯಾಮ್ಸಂಗ್ ಎ ಥರ್ಟಿ ಫೋರ್ ಅದು ತುಂಬ ಚೆನ್ನಾಗಿದೆ ಮತ್ತು ನನ್ನ ಮುಂದಿನ ವಿದ್ಯಾಭ್ಯಾಸಕ್ಕೆ ತುಂಬ ಸಹಾಯ ಆಗತ್ತೆ ನಾನು ಚಿತ್ರ ಎಲ್ಲ ಬಿಡಿಸ್ತಾ ಇರ್ತೀನಿ ಯೂಟ್ಯೂಬ್ ಚಾನಲ್ಗೆಲ್ಲ ಹಾಕೋಕ್ಕೆ ಅಂತ ನನಗೆ ಕ್ಯಾಮ್ರ ಚೆನ್ನಾಗಿರೋದು ಬೇಕಾಗತ್ತೆ ಹಾಗಾಗಿ ಕ್ಯಾಮ್ರ ಚೆನ್ನಾಗಿರೋದೇ ನೋಡಿ ತಗೋ ಅಂತ ನನಗೆ ಬಿಟ್ಟಿದ್ದರು ಹಾಗಾಗಿ ನಾನು ಕ್ಯಾಮ್ರ ಚೆನ್ನಾಗಿರೋದೇ ಸ್ಯಾಮ್ಸಂಗ್ ಎ ಥರ್ಟಿ ಫೋರ್ ಅಂತ ತಗೊಂಡೆ ಅದರದು ಬ್ಯಾಟ್ರಿ ಬ್ಯಾಕಪ್ ಕೂಡ ತುಂಬ ಚೆನ್ನಾಗಿ ಬರತ್ತೆ ಮತ್ತು ಅದರದು ಕ್ಯಾಮ್ರಾನು ತುಂಬ ಚೆನ್ನಾಗಿದೆ ನೈಟ್ ಮೋಡು ತುಂಬ ಚೆಂದ ಇದೆ ಹಾಗಾಗಿ ಅದನ್ನೇ ತಗೊಂಡೆ ನಾನು